ನನಗೆ ಗೊತ್ತಿರುವಂಥವರಲ್ಲಿ ಕ್ರೀಡೆಯನ್ನು ವೃತ್ತಿಯಾಗಿ ಸ್ವೀಕರಿಸ್ದೇ ಇರುವಂಥವ್ರು ಯಾರು ಇಲ್ಲ ಆದರೆ ವಿದ್ಯಾರ್ಥಿಗಳಲ್ಲೂ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದನ್ನ ನಾನು ನೋಡಿರ್ತೇನೆ ಅತಿ ಹೆಚ್ಚು ವಿದ್ಯಾರ್ಥಿಗಳೆಲ್ಲರೂ ಸಹ ಕ್ರೀಡೆಗಳಲ್ಲಿ ಪಾಲ್ಗೊಳ್ತಾಯಿರುತ್ತಾರೆ